ಹಲೋ ನಮಸ್ತೆ ಸರ್ ನಾವು ನಿನ್ನೆ ಬುಕ್ ಮಾಡಿದ್ದ ಕ್ಯಾಬನ್ನು ಇವತ್ತು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಏಕೆಂದರೆ ನಾವು ಸರಿಯಾದ ಅಡ್ರೆಸ್ಸನ್ನು ನೀಡಿಲ್ಲ ನಾವು ಅದಕ್ಕೋಸ್ಕರವಾಗಿ ನಾವು ಈ ಕ್ಯಾಬನ್ನು ರದ್ದು ಪಡಿಸಬೇಕಾಯ್ತು ಆದ್ದರಿಂದ ಹಾಗೂ ಹಾಗೂ ಚ ನಾವು ಎಲ್ಲಿಗೆ ಹೊರಡಬೇಕಾಗಿದೆ ಚಾಲಕ ಬರುವುದು ತಡವಾಗಿದೆ ನಾವು ಅದಕ್ಕೋಸ್ಕರವಾಗಿ ನಾವು ಮುಂಚೆನೇ ಹೊರಟೋಗ್ಬುಟ್ಟಿದ್ದೀವಿ ಅದಕ್ಕೋಸ್ಕರ ನೀವು ಕ್ಯಾಬನ್ನು ನಾವು ಕ್ಯಾನ್ಸಲ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಹಾಗೂ ಅಡೆತಡೆಗಳು ಏನು ಉಂಟಾಗಿ ನಾವು ಮುಂಚೆನೇ ಹೊರಡಬೇಕಾಗಿದೆ ಹೊರಡಬೇಕಾಗಿತ್ತು ಇಲ್ಲಿಯವರೆಗೂ ಕೂಡ ನಾವು ಕ್ಯಾಬ್ ಬುಕ್ ಮಾಡಿರೋರು ಬಂದೇ ಇಲ್ಲ ಅದು ಆದ್ದರಿಂದ ನಾವು ಆಟೋಲಿ ಹೊರಡಬೇಕಾದ ಪರಿಸ್ಥಿತಿ ಬಂದಿತ್ತು ಅದಕ್ಕೋಸ್ಕರ ನಾವು ಮೊನ್ನೆ ನಿನ್ನೆ ಬುಕ್ ಮಾಡಿರೋ ಕ್ಯಾಬನ್ನು ಇವತ್ತು ರದ್ದುಪಡಿಸಬೇಕೆಂದು ಕೋರಿಕೊಳ್ಳುತ್ತೇವೆ ಸರ್ ಇದಕ್ಕೋಸ್ಕರ ನಾನು ಫೋನ್ ಮಾಡಿದ್ದು ಸರ್